ಹಲೋ ಏನು ಮೇಡಮ್ ನೀವು ಚೆನ್ನಾಗಿದ್ದೀರಾ ಯಾವಾಗ ಬಂದಿರಿ ಊರಿಂದ ಹಾಂ ಹಾಂ ನಾ ಆರಾಮಿದ್ದೀನಿ ನೋಡಿರಿ ಚಿನ್ನದ ಬೆಲೆ ಎಲ್ಲ ಕಡಿಮೆ ಆಗಿಬಿಟ್ಟಿದೆ ಹಾಂ ಒಂದು ಗ್ರಾಮಿಗೆ ಐದು ಸಾವಿರದ ಐನೂರು ರೂಪಾಯಿ ಅಷ್ಟೆ ನೈನ್ ಒನ್ ಸಿಕ್ಸ್ ತಗೋಬೋದು ನಾವು ನೈನ್ ನೈನ್ ಹಾಂ ನೈನ್ ಒನ್ ಸಿಕ್ಸ್ ತಗೊಂಬಿಟ್ಟರೆ ಕಷ್ಟ ಕಾಲಕ್ಕೆ ನಮಗೆ ಚೆನ್ನಾಗಿ ದುಡ್ಡು ಸಿಗುತ್ತೆ ಒಡವೆನೂ ಚೆನ್ನಾಗಿರುತ್ತೆ ಹೇಗೆ ಬರ್ತೀರಾ ಹೋಗಿಬರೋಣ

ಹಾಂ ಏನು ನಂಗೆ ಗೊತ್ತಿಲ್ಲ ಇಬ್ಬರು ಹೋಗೋಣ ಇಬ್ಬರು ಹೋಗಿಬಿಟ್ಟು ಅಂಗ್ಡಿಯಲ್ಲಿ ಕೇಳೋಣ ಈಗ ದೀಪಾವಳಿ ಆಫರಿಗೆ ಒಂದು ಒಂದು ಸೀರೆ ತಗೊಂಡರೆ ಇನ್ನೊಂದು ಸೀರೆ ಫ್ರೀ ಕೊಡ್ತಾರಂತೆ ರೀ ಸತೀಶಣ್ಣನ ಅಂಗಡಿಯಲ್ಲಿ ಹಾಂ ಅದಕ್ಕೆ ನೀವು ಬಂದರೆ ಇಬ್ಬರು ಹೋಗಿ ತಗೋಬೋದಲ್ಲ ಹಾಂ ಹೌದೌದೌದು ಮತ್ತೆ ಮಿಕ್ಸಿ ಎಲ್ಲ ಕಡಿಮೆ ಇದೆಯಂತೆ ರೀ ದಸ್ರಗೆ ಬಿ ಹಾಂ ಹಾಂ ಆಫರಿದೆ ಹಾಂ ಹಾಂ ಹಾಂ ಹಾಂ ಹೌದಾ ಅದೇ ಯಾವ್ದಾರು ಒಂದು ತಗೋಬೇಕರಿ ಸುಮ್ಮನೆ ಮನೇಲಿ ಗಂಡುಮಕ್ಳು ದುಡ್ಡು ಕೊಡಲ್ಲ ಏನಿಲ್ಲ ಇಂಥ ಹಬ್ಬದ ಟೈಮಲ್ಲಾರು ದುಡ್ಡು ಇಸ್ಕೋಬೇಕು ತಗೋಬೇಕು ಹ್ಞೂ ಒಳ್ಳೆ ಟೈಮ್ ನಮಗೆ ನೋಡಿರಿ ಆ ಕಡೆ ಶಾರದಮ್ಮ ಗೌರಮ್ಮ ಅವರು ಯಾರಾರ ಇದ್ದರೆ ಅವ್ರಿಗೂ ಹೇಳ್ತೀನಿ ಎಲ್ಲ ಒಟ್ಟಿಗೆ ಹೋಗಿಬಂದ್ಬಿಡೋಣಂತೆ ಹಾಂ ಹಾಂ ಹಾಂ ಏನು ನಮ್ಮ ಓಣಿಯಲ್ಲಿ ಯಾರಾರ ಒಬ್ಬರು ತಗೊಂಡುಬಂದ್ಬಿಟ್ರೆ ಸೀರೆ ಎಲ್ಲರು ಸೀರೆ ಚೆನ್ನಾಗಿದೆ ಅಂತ ಎಲ್ಲರೂ ತಗೊಂಡುಬಿಡ್ತಾರೆ ಬಿಡಿರಿ ಹಾಂ ಅದೇ ಹೌದೌದು ನಾವು ಹೋಗಿ ಫಸ್ಟ್ ತಗೊಂಡುಬರೋಣಂತೆ ಹೊರಡೋಣ ಸಾಯಂಕಾಲ ಹಾಂ ಹಾಂ ಸರಿ ಆಯಿತಾಯ್ತು ಸರಿ ಹಾಂ ನಮಸ್ತೆ